ಹೌದು ನಾನು ಆಗಾಗ ಪ್ರವಾಸಿ ಸ್ಥಳಗಳಿಗೆ ಹೋಗ್ತಲೇ ಇರ್ತೀನಿ ನನಗೆ ಎಲ್ಲ ಥರ ಭೂಮಿ ಮೇಲಿರೋ ಎಲ್ಲ ಒಂದು ಜಾಗವೂ ಕೂಡ ಒಂದು ರೀತಿ ಪ್ರವಾಸಿ ಸ್ಥಳವೇ ಅಂತಲೇ ಅನ್ನಿಸ್ತಾ ಇರುತ್ತೆ ಅದರಲ್ಲೂ ಒಂದು ಅದರದ್ದೇ ಆದ ಪ್ರಸಿದ್ದಿಯನ್ನು ಹೊಂದಿರುವಂಥ ಸ್ಥಳಗಳಂತೂ ಇನ್ನೂ ಹೆಚ್ಚು ಮೇಯ್ನ್ಲಿ ನನಗೆ ದೇವಸ್ಥಾನಗಳು ತುಂಬ ಇಷ್ಟ ಆಗ್ತವೆ ಹಾಗೆ ಎಲ್ಲಾ ತರ ಎಲ್ಲ ಕಡೆ ಇರುವಂಥ ದೇವಸ್ಥಾನ ರಾ ನಮ್ಮ ರಾಜ್ಯದಲ್ಲೂ ಅಷ್ಟೇ ತುಂಬ ಪ್ರಸಿದ್ಧಿ ಆಗಿರುವಂಥ ದೇವಸ್ಥಾನಗಳನ್ನ ನಾನು ತುಂಬ ಸಲ ಹೋಗಿ ಭೇಟಿ ಮಾಡಿ ಅಂದರೆ ನಾನು ಪ್ರವಾಸಿ ಸ್ಥಳನ ಪ್ರವಾಸಿ ಸ್ಥಳಗಳು ಹೋಗ್ತಲೇ ಇರ್ತೀನಿ ಮತ್ತು ಅಲ್ಲಿಯದ್ದು ಎಲ್ಲ ವಾತಾವರಣ ಅಲ್ಲಿಯ ಒಂದು ಜೀವನ ಶೈಲಿ ಅಲ್ಲಿಯ ಒಂದು ಭಾಷೆ ಅದನ್ನೆಲ್ಲ ಕಲಿಯೋದಕ್ಕೆ ನನ್ಗೆ ತುಂಬ ಇಷ್ಟ ಆಗ್ತದೆ ಹಾಗೆ ನಾನು ಮೇಯ್ನಾಗಿ ಅಂದರೆ ಯಾವ್ಯಾವ ಹ ಪ್ರವಾಸಿ ಸ್ಥಳಗಳು ಹೋಗಿದ್ದೀನಿ ಅಂದರೆ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿರೋ ಮೋಸ್ಟ್ ಆಫ್ ದ್ ಅಂದರೆ ತುಂಬ ಹಾಂ ದೇವಸ್ಥಾನಗಳ್ನೆಲ್ಲ ನಾನು ನೋಡಿದ್ದೀನಿ ಅಂದ್ರೆ ದೊಡ್ಡ ದೊಡ್ದು ದೇವಸ್ಥಾನಗಳು ಪ್ರಸಿದ್ಧಿ ಆಗಿರುವಂಥ ದೇವಸ್ಥಾನಗಳಲ್ಲಿ ಈ ಧರ್ಮಸ್ಥಳ ಆಗಿರ್ಬೋದು ಸುಬ್ರಹ್ಮಣ್ಯ ಆಗಿರ್ಬೋದು ಎಲ್ಲ ನಾವು ಪೆಲಿಗ್ರಿಮೇಜ್ ಅಂದರೆ ತೀರ್ಥ ಸ್ಥಳ ಅಂತಲೂ ಹೇಳ್ಬೋದು ಅದ್ರ ಜೊತೆ ನಾವು ಪ್ರವಾಸಿ ಸ್ಥಳ ಅಂತಲೂ ಹೇಳ್ಬೋದು ಅಲ್ಲಿರುವಂಥ ಜಾಗಗಳು ಆ ಒಂದು ವಾತಾವರಣ ತುಂಬ ಖುಷಿ ಕೊಡುವಂಥ ವಾತಾವರಣ ಒಂದು ಮನ್ಸಿಗೆ ಒಂದು ನೆಮ್ಮದಿಯನ್ನ ಕೊಡ್ತವೆ ಅದ್ರ ಜೊತೆ ಮಂಗಳೂರು ಮಂಗಳೂರಲ್ಲಿ ಹೋದರೆ ಎಲ್ಲ ಹ ಬೀಚು ಅದನ್ನೆಲ್ಲ ನಾನು ನೋಡಿದ್ದೀನಿ ಅದ್ರ ಜೊತೆ ಹೀಗೆ ಹ ಔಟ್ ಆಫ್ ಕರ್ನಾಟಕ ಅಂತ ಬಂದರೆ ನಾನು ಚೆನ್ನೈ ಶ್ರೀರ ವಿಶಾಖಪಟ್ಟಣಮ್ ಮಂದಿರ ಆಂಧ್ರ ಪ್ರದೇಶ ಅಲ್ಲೂ ಹೋಗಿದಿನಿ ಕೇರಳಗೆ ಹೋಗಿದ್ದೀನಿ ಹಾಗೆ ಪ್ರ ತುಂಬ ಪ್ರವಾಸಿ ಸ್ಥಳಗಳನ್ನ ನಾನು ನೋಡಿದ್ದೀನಿ ನನಗೆ ತುಂಬ ಇಷ್ಟ ಆಗಿದ್ದು ಅಂತ ಅಂದ್ರೆ ರ ನಮ್ಮ ಭಾರತದಲ್ಲಿ ಅಂದರೆ ಅದು ಭಾರತಕ್ಕೇನೆ ಜೊತೆ ಸೇರಿಕೊಂಡಿರೋದು ಅದು ಅಂಡಮಾನ್ ಅಂಡಮಾನ್ ಅಂಡಮಾನ್ಗೆ ಹೋದಾಗ ಅಲ್ಲಿದ್ದು ಒಂದು ಹೊಸ ಹೊಸ ಜಾಗಗಳು ಮತ್ತು ತುಂಬ ವಿಸ್ಮಯಕಾರಿಯಾದಂಥ ಜಾಗಗಳನ್ನೆಲ್ಲ ನಾನು ನೋಡಿದ್ದೀನಿ ಅಲ್ಲಿಯ ಬೀಚ್ ಅಂದರೆ ಮ ದ್ವೀಪಗಳು ಬೇರೆ ಬೇರೆ ದ್ವೀಪಗಳು ಐ ಲ್ಯಾಂಡ್ಸ್ ಅಂತ ಹೇಳ್ತೀವಲ್ಲ ತುಂಬ ಏನು ನೋರ್ತ್ ಬೇ ಐಲ್ಯಾಂಡ್ಸು ಪೋರ್ಟ್ ಬ್ಲೇರು ಅಂತ ಅದೆಲ್ಲ ತುಂಬನೇ ತುಂಬ ಚೆನ್ನಾಗಿ ಅನ್ನಿಸುತ್ತೆ ಅಲ್ಲಿಗೆ ಹೋಗಲೇಬೇಕು ಅನ್ನೋದು ಒಂಥರ ಅಲ್ಲಿ ಹೋಗಿ ನಾವು ಅಲ್ಲಿಂದ ಏನು ಕಲಿತೀವಿ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ ಹಾಗೆ ನಾನು ಆಗಾಗ ಪ್ರವಾಸಿ ಸ್ಥಳಗಳಿಗೆ ನಾನು ಭೇಟಿ ಮಾಡ್ತಾನೆ ಇರ್ತೀನಿ ಟೈಮ್ ಸಿಕ್ದಂತೆಲ್ಲ ಹೋಗ್ತಾನೆ ಇರ್ತೀನಿ ಹಾಗೆಯೇ ಮಂತ್ ಎಂಡ್ ಅಂದರೆ ಇಯರ್ ಎಂಡ್ ಅಂತ ಬರುತ್ತಲ್ಲ ಒಂದು ವರ್ಷ ಪೂರ್ತಿ ಆಗಬೇಕಾದ್ರೆ ನಾವು ಫ್ಯಾಮಿಲಿ ಎಲ್ಲ ಬೇರೆ ಬೇರೆ ಜಾಗಗಳಿಗೆ ಹೋಗ್ತೀವಿ ಎಸ್ಪೆ ಜಾಸ್ತಿ ಹೋಗೋದು ಅಂದರೆ ದೇವಸ್ಥಾನಗಳ ಪ್ರದೇಶಗಳು ಏಕೆಂದ್ರೆ ನಮ್ಮ ತಂದೆ ತಾಯಿ ಏಜ್ಡ್ ಏಜ್ಡ್ ಅಂದರೆ ವಯಸ್ಸಾಗಿರುವಂಥೋರು ಅವರಿಗೆ ನಾವು ದೇವಸ್ಥಾನಗಳ್ಗೆ ಹೋಗೋಕೆ ನೇ ಈ ನಡುವೆ ಇಷ್ಟ ಇರ್ತದೆ ಹಾಗಂಥೇಳಿ ನಾವು ಎಲ್ಲೆಲ್ಲಿಗೋ ಸುತ್ಸೋಕ್ಕೆ ಆಗೋದಿಲ್ಲ ಅವ್ರನ್ನ ಸೊ ಯಾವಾಗ ಟೈಮ್ ಸಿಗುತ್ತೆ ಮೇಯ್ನಾಗಿ ವರ್ಷದ ಒಂದು ಅಂತ್ಯ ಅಂತ್ಯ ಗಂಟ ಬರುವಾಗ ನಾವು ಪ್ರವಾಸಿ ಸ್ಥಳಗಳಿಗೆ ಹೋಗ್ತೀವಿ ಮತ್ತೆ ಅಲ್ಲಿ ನಡೆಯುವಂಥ ಹೊಸ ಹೊಸ ಈ ಜಾತ್ರೆಗಳು ಅಂಥದ್ದನ್ನೆಲ್ಲ ನೋಡ್ಕೊಂಡು ಬರ್ತೀವಿ ನನಗೆ ನಮ್ಮ ಊರು ತು ಕೂಡ ತುಂಬನೇ ಇಷ್ಟ ಇಲ್ಲಿ ಇಲ್ಲಿ ಕೂಡ ಎಲ್ಲ ರೀತಿಯ ಹ ಅಂದರೆ ಪ್ರವಾಸಿ ಸ್ಥಳ ಆಗಿದ್ದರು ಎಲ್ಲ ರೀತಿಯ ಫೆಸ್ಲಿಟೀಸ್ ನಮಗಿದೆ ನಾವು ತುಂಬ ಇಲ್ಲಿ ಇರೋದಕ್ಕೆ ತುಂಬ ಹೆಮ್ಮೆ ಪಡ್ತೀವಿ ಗೌರವ ಇದೆ ಹಾಗಾಗಿ ಹ ನನ್ನ ಒಂದು ತುಂಬನೇ ಇಷ್ಟ ನಾನು ನೋಡಿರುವಂಥದ್ದರಲ್ಲಿ ತುಂಬ ಇಷ್ಟ ಆಗಿದ್ದು ನನಗೆ ಅಂಡಮಾನ್ ಅದಾದ್ಮೇಲೆ ಇಲ್ಲಿ ನಮ್ಮ ರಾಜ್ಯನೆ ನನಗೆ ತುಂಬ ಇಷ್ಟ ಕರ್ನಾಟಕ ಅದರಲ್ಲೂ ನಮ್ಮ ಜಿಲ್ಲೆಯ ಶ್ರೀರಂಗಪಟ್ಟಣ ಇನ್ನೂ ಇಷ್ಟ